ಭಾರತೀಯ ಕೃಷಿಯಲ್ಲಾಗಿರಬಹುದು ಕರ್ನಾಟಕದ ಕೃಷಿ ವಲಯದಲ್ಲಿ ಅನೇಕ ಸೃಜನಶೀಲತೆಯನ್ನು ಕಾಪಾಡಿಕೊಳ್ಳಲು ಪೋಷಿಸಲು ಕೃಷಿಕರನ್ನು ಉತ್ತೇಜಿಸಲೆಂದು ಅನೇಕ ಯೋಜನಗಳನ್ನು ತಂದಿದ್ದಾರೆ ಕೃಷಿ ಸನ್ಮಾನ್ ಯೋಜನೆಯಾಗಿರಬಹುದು ಅಥವಾ ಕಿಸಾನ್ ಯೋಜನೆ ಆಗಿರಬಹುದು ಕಿಸಾನ್ ಸನ್ಮಾನ್ ಯೋಜನೆ ಆಗಿರ್ಬೋದು ಈ ಥರ ಅನೇಕ ಹೊಸ ಹೊಸ ಯೋಜನೆಗಳನ್ನು ಸರ್ಕಾರವು ಜಾರಿಗೆ ತಂದಿದೆ ಅವರಿಗೆ ಉತ್ತೇಜನ ನೀಡಲು ರಸಗೊಬ್ಬರಗಳು ಉಚಿತ ಬೀಜಗಳನ್ನು ಉಚಿತ ಕೈಗಾರಿಕೆಗೆ ಸಂಬಧಪಟ್ಟಂತಹ ವಸ್ತುಗಳನ್ನು ಹಾಗು ಕೃಷಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನ ನೀಡುತ್ತಾರೆ ಅದೇ ರೀತಿಯೇ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿರಬಹುದು ಅಥವಾ ಕೃಷಿಯನ್ನು ಮಾಡಲು ಉತ್ತೇಜಿಸಲು ಅವರಿಗೆ ರೈ ಬ್ಯಾಂಕ್ಗಳಿಂದ ಕೃಷಿ ಸಾಲವನ್ನು ಕೂಡ ನೀಡುತ್ತಿದ್ದಾರೆ ಹೀಗೆ ಅನೇಕ ರೀತಿಯಲ್ಲಿ ಅವರಿಗೆ ಕೃಷಿ ವಲಯದಲ್ಲಿ ಉತ್ತೇಜನವನ್ನು ನೀಡುತ್ತಿದ್ದಾರೆ ಕೀಟಾಣುಗಳಿಗೆ ಕೀಟ ನಿರ್ವಹಣಗಳನ್ನು ನೀಡುತ್ತಿದ್ದಾರೆ ರಸಗೊಬ್ಬರಗಳನ್ನು ನೀಡುತ್ತಿದ್ದಾರೆ ಹೀಗೆ ಅನೇಕ ಥರದಂತಹ ಕೀಟ ನಾಶಕಗಳನ್ನು ಉಪಯೋಗಿಸುತ್ತಿದ್ದಾರೆ